ನಮ್ಮ ಕೂಡು ಕುಟುಂಬದ ಮನೆ ಆದ್ದರಿಂದ ಮನೆಯಲ್ಲೇ ಪ್ರತಿ ದಿವಸ ಭಜನೆಯನ್ನು ನಾವು ಮಾಡ್ತಿದ್ವಿ ದೇವರ ಭಜನೆಯನ್ನ ಮಾಡಿದ್ದರಿಂದ ನಾವು ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾಗಲೆ ನಾವು ಭಜನೆಯನ್ನು ಆರಂಭಿಸಿದ್ವಿ ಯಾವಾಗ ನಮ್ಮ ಜನಪದ ಕುಣಿತಗಳು ಶುರು ಮಾಡಿದ್ವೋ ಸೊ ಅಲ್ಲಿ ರಮೇಶ್ ಕಲ್ಮಾಡಿ ಅವರಿಂದ ಒಂದಿಷ್ಟು ಜನಪದಾ ಗೀತೆಗಳನ್ನು ಶಂಕರ್ ದಾಸ್ ಅವರಿಂದ ಒಂದಿಷ್ಟು ಭಾವ ಗೀತೆಗಳನ್ನು ಕಲಿಯುವ ಅವಕಾಶ ಸಿಕ್ಕಿತು ಮತ್ತು ಜನಪದಕ್ಕೆ ಸಿಂಗರ್ ಕೈ ಕೊಟ್ಟಾಗ ನಾವು ಹಾಡುವುದು ಅನಿವಾರ್ಯವಾದ್ದರಿಂದ ಹಾಡಲಿಕ್ಕೆ ಪ್ರಾರಂಭಿಸಿದ್ದು ಈಗ ಒಂದಿಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾವಗೀತೆ ಜನಪದ ಗೀತೆಗಳನ್ನು ನಾನು ಕೂಡ ಹಾಡ್ತಾ ಇದ್ದೇನೆ ಸೊ ಇದಕ್ಕೆ ಮೇನ್ ಉದ್ದೇಶ ಮನೆಯಲ್ಲಿ ನಡಿತಿದ್ದಂತಹ ಭಜನೆ ಭಜನೆಯೇ ನಮಗೆ ಮೊದಲ ಸಂಗೀತದ ಪಾಠ ಶಾಲೆ ಆಯಿತು ಸೊ ಮನೆಯೇ ಮೊದಲ ಪಾಟ ಶಾಲೆ ನಮಗೆ ಸಂಗೀತಕ್ಕೆ ಸೊ ತಂದೆ ಒಬ್ಬ ಶಹನಾಯಿ ವಾದ್ಯಕಾರಾದ್ದರಿಂದ ಶ್ ಅವರ ಜೊತೆ ನಾನು ಹಿಮ್ಮೇಳದಲ್ಲಿ ತಾಳಕ್ಕೆ ಕೂರ್ತಾಯಿದ್ದೆ ಸೊ ಅಲ್ಲಿಂದ ಒಂದಿಷ್ಟು ಬೇರೆ ಬೇರೆ ವಾದ್ಯ ಪರಿಕರಗಳನ್ನು ಕಲಿಯುವ ಅವಕಾಶ ಸಿಕ್ಕಿತು ಜನಪದಕ್ಕೆ ಬಂದಾಗ ಒಂದಿಷ್ಟು ಬೇರೆ ಬೇರೆ ಜನಪದ ವಾದ್ಯ ಪರಿಕರಗಳನ್ನ ಮೂಡಿಸಲಿಕ್ಕೆ ಕಲಿಲಿಕ್ಕೆ ಅವಕಾಶ ಸಿಕ್ಕಿತು ಅಲ್ಲದೆ ಇದೀಗ ಬೇರೆ ಬೇರೆ ನಾಟಕ ತಂಡಗಳಿಗೆ ಹೋಗಿ ನಾಟಕಕ್ಕೆ ಪರ್ಕುಶನ್ ಆರ್ಟಿಸ್ಟಾಗಿ ಕೂಡ ಕೆಲಸ ಮಾಡುವುದ್ರಿಂದ ಒಂದಿಷ್ಟು ಬೇರೆ ಬೇರೆ ವಾದ್ಯ ಪರಿಕರಗಳು ಮನೆಯಲ್ಲಿ ಇರೋದರಿಂದ ಒಂದು ಅದನ್ನು ಅಭ್ಯಾಸ ಮಾಡುವುದರ ಮುಖಾಂತರ ನಾನು ಹಾಡುಗಾರ ಅಥವಾ ಒಬ್ಬ ಮ್ಯುಝಿಷನ್ ಆಗಿ ಡ್ಯಾನ್ಸ್ ಜೊತೆ ಒಬ್ಬ ಮ್ಯುಝಿಷನ್ ಆಗಿ ಕೂಡ ಕೆಲಸ ಮಾಡ್ತಾಯಿದ್ದೇನೆ ಸೊ ಹಾಡುಗಾರಿಕೆಗೆ ಜನಪದ ಗೀತೆ ಜಾಸ್ತಿ ನನ್ನ ವಾಯ್ಸ್ಗೆ ಸೂಟ್ ಆದ್ದರಿಂದ ಜಾಸ್ತಿ ನಾನು ಜನಪದವನ್ನೇ ಹಾಡಲಿಕ್ಕೆ ಪ್ರಾರಂಭ ಮಾಡಿದೆ ಸೋ ಜನಪದಕ್ಕೆ ಜನಪದದ ಹಾಡಿನ ಮುಖಾಂತರ ಒಂದಿಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಹಾಡ್ತಾ ಹಾಡುವ ಪ್ರಯತ್ನ ಪಟ್ಟಿದ್ದೇನೆ ಅಲ್ಲದೆ ಬೇರೆ ಬೇರೆ ನಾಟಕಗಳಿಗೆ ಮ್ಯೂಝಿಕ್ ಡೈರೆಕ್ಟರ್ ಆಗಿ ಸಂಗೀತವನ್ನು ಇಲ್ಲಿವರೆಗೂ ನೀಡುತ್ತಾ ಬಂದಿದ್ದೇನೆ ಸೋ ನಾನು ಮನೆಯಲ್ಲಿ ತಾಸೆ ಡೋಲು ಜಂಬೆ ಡೋಲಕ್ ತಬಲ ತಮಟೆ ನಗಾರಿ ಚೆಂಡೆ ದುಡಿ ಇಂತಹ ಬೇರೆ ಬೇರೆ ವಾದ್ಯ ಪರಿಕರಗಳನ್ನು ನನ್ನ ಉ ನುಡಿಸಲಿಕ್ಕೆ ತಂದೆಯ ಮೊದಲ ಗುರು ಅವರಿಂದಾಗಿಯೇ ಕಲಿತದ್ದು ಶಂಕರ್ ದಾಸ್ ಕೂಡ ನನಗೆ ಬೆನ್ನು ತಟ್ಟಿ ಬೇರೆ ಬೇರೆ ವಾದ್ಯ ಪರಿಕರಗಳನ್ನು ಪರಿಚಯ ಮಾಡಿದರು ಅವರಿಂದ ಒಂದಿಷ್ಟು ಜನಪದ ಪರಿಕರಗಳನ್ನು ಉಪಯೋಗಿಸಲಿಕ್ಕೆ ಅದನ್ನು ನುಡಿಸುವಂತಹ ಪ್ರಯತ್ನ ಮಾಡ್ತಾಯಿದ್ದೇನೆ ಸದ್ಯಕ್ಕೆ ರಾಜ್ಯದ ದೇಶದಲ್ಲಿರುವಂತಹ ಬೇರೆ ಬೇರೆ ಒಂದು ಐವತ್ತು ಮ್ಯೂಝಿಕಲ್ ಇನ್ಸ್ಟ್ರುಮೆಂಟ್ ಇಟ್ಕೊಂಡು ಫೋಕ್ ಫೋಕ್ ನಮ್ಮ ಜನಪದ ವಾದ್ಯ ಪರಿಕರಗಳನ್ನ ಹಿಡ್ಕೊಂಡು ಇದೀಗ ಫೋಕ್ ಬ್ಯಾಂಡ್ ಎನ್ನುವಂಥದ್ದನ್ನು ಕೂಡ ಆರಂಭಿಸಿದ್ದೇವೆ ಸೊ ಅದರ ಮುಖೇನ ಒಂದಿಷ್ಟು ಕಾರ್ಯಕ್ರಮಗಳು ನಡಿತಾ ಇದೆ ಅಲ್ಲದೆ ಈಗಲೂ ಭಜನೆ ಮನೆಯಲ್ಲಿ ನಡೀತ ಇರೋದರಿಂದ ಸೊ ಅಲ್ಲಿ ಭಜನೆ ಹಾಡುವುದರ ಮುಖಾಂತರ ನಮಗೆ ಒಂದು ಅವಕಾಶ ಸಿಕ್ತಾಯಿದೆ ನಾನು ಹಾಡುಗಾರ ಅಂತ ಅನ್ನಿಸ್ಕೊಂಡಿದ್ದು ಅನಿವಾರ್ಯಕ್ಕೆ ಯಾರು ಸ್ ನನ್ನ ಕುಣಿತಕ್ಕೆ ಸಿಂಗರ್ ಕೈ ಕೊಟ್ಟಾಗ ಅನಿವಾರ್ಯವಾಗಿ ಹಾಡಬೇಕಾಯ್ತು ಆನಂತರ ನನ್ನ ನನ್ನ ತಂಡದ ಸದಸ್ಯರಲ್ಲಿ ಹೇಳಿದರು ಬೇರೆ ಯಾವ ಸಿಂಗರ್ ಬೇಡ ನೀವೇ ಹಾಡಿದ್ರೆನೆ ನಮಗೆ ಬಲ ಆಗುತ್ತೆ ಸೊ ಅವತ್ತಿಂದ ನಮ್ಮ ತಂಡದಲ್ಲಿ ನಾನೇ ಪ್ರಧಾನ ಹಾಡುಗಾರನಾಗಿ ನನ್ನ ಜನಪದ ತಂಡವನ್ನು ಮುನ್ನಡೆಸ್ತಾ ಇದ್ದೇನೆ ನನ್ನ ಜೊತೆ ನನ್ನ ಅತ್ತೆಯ ಮಗ ಅರುಣ್ ಕುಮಾರ್ ಕೂಡ ನನಗೆ ತುಂಬ ನನ್ನ ಕಾರ್ಯಕ್ರಮದಲ್ಲಿ ನನಗೆ ಬೆನ್ನು ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಿದ್ದಾರೆ ಅವರು ಕೂಡ ಅದ್ಭುತ ಗಾಯಕ ಆದ್ದರಿಂದ ಒಂದಿಷ್ಟು ನನ್ನ ಹಾಡುಗಳನ್ನು ಅವರು ನನಗೆ ಸಜ್ಜೆಸ್ಟ್ ಮಾಡುವುದ್ರಿಂದ ಒಂದಿಷ್ಟು ಬೇರೆ ಬೇರೆ ಹಾಡುಗಳನ್ನ ನಾನು ಹಾಡ್ತಾಯಿದ್ದೇನೆ ಹಾಗೆ ರಾಘವೇಂದ್ರ ಶೆಣೈ ಎನ್ನುವಂಥ ಒಬ್ಬ ಕಲಾವಿದ ನಮ್ಮ ಫೋಕ್ ಬ್ಯಾಂಡಿಗೆ ನನಗೆ ಡೈರೆಕ್ಟ್ರ್ ಆಗಿ ಸಿಕ್ಕಿದ್ದರು ನಮಗೆ ಟೀಚರಾಗಿ ಬಂದರು ಸೊ ಅವರಿಂದ ಒಂದಿಷ್ಟು ಪಾಠಗಳನ್ನು ಕಲಿತೆ ಸೊ ಅವತ್ತು ಅವರು ಕೂಡ ನಮ್ಮ ಫೋಕ್ ಬ್ಯಾಂಡಲ್ಲಿ ಬೇರೆಯವರು ಆಡೋದು ಬೇಡ ನಿಮ್ಮ ವಾಯ್ಸ್ನ ರೇಂಜೆ ಚೆನ್ನಾಗಿದೆ ನೀವೇ ಹಾಡಬೇಕಂತ ನನ್ನ ಹತ್ತಿರ ಹಾಡಿಸುವಂಥ ಪ್ರಯತ್ನ ಮಾಡಿದರು ಆ ಫೋಕ್ ಬ್ಯಾಂಡಲ್ಲಿ ನಾನು ಕೂಡ ಈಗ ಒಬ್ಬ ಗಾಯಕನಾಗಿ ನನ್ನ ಗುರುಗಳು ಹೇಳಿದರಿಂದ ಒಬ್ಬ ಗಾಯಕ ಅಂತ ನಾನು ಅನ್ನಿಸ್ಕೊಳ್ತಾ ಇದ್ದೇನೆ ಸೊ ಹಾಡುವ ಪ್ರಯತ್ನದಲ್ಲಿ ಯಶಸ್ಸು ಸಿಕ್ತಾಯಿದೆ ಇದಕ್ಕೆಲ್ಲ ಕಾರಣ ನನಗೆ ಕಲಿಸಿದ ಗುರುಗಳು